ಹಲೋ ಹೇಳಿ ಯಾರು ಆಂ ನಮಸ್ತೆ ಭಾರತಿನೇ ಮಾತಾಡ್ತಿರೋದು ಹೇಳಿ ಮೇಡಮ್ ಆಂ ಹೌದು ಹಾಂ ಓಕೆ ಮೇಡಮ್ ಓಕೆ ಮೇಡಮ್ ಓಕೆ ಮೇಡಮ್ ಹೌದು ಮೇಡಮ್ ಹೌದು ಮೇಡಮ್ ಓಕೆ ಮೇಮ್ ಓಕೆ ಮ್ಯಾಮ್ ಹ್ಞೂ ಓಕೆ ಮೇಡಮ್ ಮೇಡಮ್ ನಮ್ಮ ಒಂದು ಓ ನಮ್ಮ ಒಂದು ಓಟೆಲಲ್ಲಿ ತುಂಬ ಪ್ರಸಿದ್ಧವಾಗಿರುವ ಸಾಂಪ್ರದಾಯಿಕ ಅಡಿಗೆ ಅಂದರೆ ಈ ಒಂದು ರಾಗಿ ರೊಟ್ಟಿ ಮೇಡಮ್ ತೊಂದರೆ ಈ ರಾಗಿ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಥರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗಿನ ಕಾಲ್ದಲ್ಲಿ ಆ ಥರ ಊಟ ಮಾಡೋದರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಆದ್ದರಿಂದ ಆ ಒಂದು ಅಡಿಗೇನಾ ನಾವು ತುಂಬ ಪ್ರಸಿದ್ಧಿ ಮಾಡ್ಕೊಂಡಿದ್ದೀವಿ ಇದನ್ನ ಯಾವ ಥರ ಮಾಡ್ತಾರೆ ಅಂದರೆ ಇದಕ್ಕೆ ಏನೂ ಜಾಸ್ತಿ ಪದಾರ್ಥಗಳು ಬೇಕಾಗಿರೋಲ್ಲ ತುಂಬ ಸುಲಭವಾಗಿ ಆಗೋಗುತ್ತೆ ರಾಗಿ ಹಿಟ್ಟು ಈರುಳ್ಳಿ ಮೆಣಸಿನ ಕಾಯಿ ಜೀರಿಗೆ ಇಷ್ಟು ಉಪ್ಪು ಇಷ್ಟು ಪದಾರ್ಥಗಳಿದ್ರೆ ಸಾಕು ತುಂಬ ಒಂದು ಎಣ್ಣೆ ಅನ್ನೋದು ತುಂಬ ಕಮ್ಮಿ ಗ್ ಎಣ್ಣೆ ಅನ್ನೋದು ತುಂಬ ಕಮ್ಮಿ ಹಾಕಿ ಹಾಂ ತುಂಬ ಎಣ್ಣೆ ತುಂಬ ಕಡಿಮೆ ಖರ್ಚಾಗುತ್ತೆ ಮತ್ತು ಜನರ ಆರೋಗ್ಯನೂ ಚೆನ್ನಾಗಿರುತ್ತೆ ಈ ಥರ ಮಾಡ್ತೀವಿ ಅದಕ್ಕೆ ನಿಮಗೆ ಕಾಂಬಿನೇಶನ್ ಬೇಕು ಅಂದರೆ ಚಟ್ನಿ ಸಾಂಬಾರು ಎರಡೂ ಮಾಡ್ಕೊಡ್ತೀವಿ ಮೇಡಮ್

ಆಂ ಆಂ ಆಂ ವೋಕೆ ಮೇಡಮ್ ಚಟ್ನಿ ಮತ್ತು ರಾಗಿ ರೊಟ್ಟಿ ಮಾಡ್ಕೊಡ್ತೀವಿ ಮೇಡಮ್ ಹ್ಞೂ ಹಾಂ ಆಂ ಮೇಡಮ್ ನಾವು ಆಗಿನ ಕಾಲ್ದಲ್ಲಿ ಯಾವ ರೀತಿ ಒಂದು ರೋ ರೋಲ್ ಅಂತ ಇರುತ್ತೆ ಅಲ್ಲವಾ ಅದನ್ನ ಉಪಯೋಗ್ಸಿ ಯಾವ ರೀತಿ ಚಟ್ನಿ ಮಾಡ್ತಿದ್ದೆವೋ ಅದೇ ರೀತಿಯಲ್ಲಿ ಹಳೆಯ ಸಂಪ್ರದಾಯನ ಉಪಯೋಗ್ಸ್ಕೊಂಡು ಅದರಲ್ಲೇ ಮಾಡ್ಕೊಡ್ತೀವಿ ಮೇಡಮ್ ಅದನ್ನೂ ಸಹ ಆಯಿತು ಮೇಡಮ್ ನೀವು ಎಷ್ಟು ಜನ ಹಾಂ ಹಾಂ ಎಷ್ಟು ಜನ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ತಿಳ್ಸಿದ್ರೆ ನಾವು ಪ್ಲಾ ನಾವು ಒಂದು ಯೋಜನೆ ಮಾಡಿ ಈ ಒಂದು ಅಡಿಗೇನಾ ಮಾಡ್ಕೊಡ್ತೇವೆ ಮೇಡಮ್ ಆಂ ಸರಿ ಮೇಡಮ್